ನಿಮ್ದು ಮಾರ್ಕೇಟಲ್ಲಿ ತುಂಬ ಚೆನ್ನಾಗಿ ಫ್ರೆಶ್ ಆಗಿರೋ ಅಂಥ ಹೂವು ಸಿಗುತ್ತೆ ಅಂತ ಹೇಳಿದ್ರು ಯಾರೋ ಇದು ನೀವು ಏನೇನು ಫ್ಲವರ್ಸನ್ನ ಬೆಳಿತೀರಾ ಸರ್ ಹಾಂ ಹಾಂ ಹಾಂ ಸರ್ ಇವಾಗ ನಮಗೆ ಫಂಕ್ಷನ್ಗೆ ಶಾಮಂತಿ ಹೂವು ಬೇಕು ಹಾಂ ಹೌದು ಸರ್ ನಾಳೆ ಮಾರ್ಕೇಟ್ಗೆ ಎಷ್ಟೊತ್ತಗ್ ಬರ್ತೀರಾ

ಸರ್ ಎಷ್ಟಿದೆ ಸರ್ ಶಾಮಂತೆ ಹೂವು ರೇಟು ಕೆಜಿಗೆ ಇನ್ನೂರಾ ಜಾಸ್ತಿ ಮಾಡ್ಬಿಟ್ಟಿದ್ದೀರಲ್ಲ ಸರ್ ಹೂವು ರೇಟು

ಅದೇ ಸರ್ ಇದು ನಮ್ಮ ಫಂಕ್ಷನ್ಗೆ ಸಾಮಂತಿ ಹೂವನೇ ಹೇಳಿದಾರೆ ಡೆಕೊರೇಷನ್ಗೆಲ್ಲ ಜಾಸ್ತಿ ಸರ್ ಇದು ಬಂದು ತಗೊಂಡು ಹೋಗ್ತೀರಾ ಇಲ್ಲ ಆರ್ಡ್ರ್ ಮಾಡಿದ್ರೆ ನೀವೇ ಡೆಲ್ವರಿ ಮಾಡ್ಕೊಡ್ತೀರಾ ಸರ್

ಹಾಂ ಸರ್ ಇದು ನಮಗೆ ಒಂದು ಇಪ್ಪತ್ತು ಕೆಜಿ ಶಾಮಂತಿಗೆ ಹೂವ ಬೇಕು ಹಾಂ ಇಪ್ಪತ್ತು ಕೆಜಿ ಬೇಕು ಸರ್ ಹಾಂ ಅದ್ರ ಜೊತಿಗೆ ಅದ್ರ ಜೊತೆಗೆ ಏನು ಹೂವು ಇದೆ ಸರ್ ಅದ್ರ ಜೊತೆಗೆ ಏನು ಹೂವ ಸಿಗುತ್ತೆ ಹಾಂ ಹ್ಞೂ ಹಾಂ ಸರ್ ರೋಝ್ ರೋಝ್ ಬೆಳಿತೀರಾ ಹಾಂ ಹಾಂ ಹ್ಞೂ ಓಕೇ ಸರ್ ನಮ್ಗೆ ರೆಡ್ ರೋಝ್ ಒಂದು ಸಾಕು ಆ ರೆಡ್ ರೋಝ್ ಒಂದು ಹತ್ತು ಕೆಜಿ ಕೊಡಿ ಸರ್ ಅದೊಂದು ಇಪ್ಪತ್ತು ಇದೊಂದು ಹತ್ತು ಕೆಜಿ ಕೊಡಿ ಹಾಂ ಡಿಲ್ವರಿ ಬಾಯ್ ಜೊತೆ ಹೇಳ್ ಕಳಿಸಿ ಸರ್ ಟೋಟಲ್ ಎಷ್ಟಾಗತ್ತೆ ಅಮೌಂಟ್ ಅಂತ ಹಾಂ ಸ ಸರ್ ನಮ್ಮದು ಮಣಿಘಟ್ಟ ರೋಡು ಹಾಂ ಗರುಡಪಾಳ್ಯ ಅಂತ ಸರ್ ಹಾಂ ಅದು ಡಿ ಅದು ಎಲ್ಲ ಬಿಲ್ ಎಲ್ಲ ಅವ್ರ ಕೈಲಿ ಹೇಳ್ ಕಳಿಸಿ ಸರ್ ಹಂಗೆ ಎಲ್ಲ ಒಂದೇ ಸರಿ ಚಾರ್ಜ್ ಹಾಂ ಓಕೆ ಸರ್